ನಾವು ಹೊಲದಲ್ಲಿ ಕಸ ಅನ್ನೋದು ಕಳೆ ಅನ್ನೋದು ತೆಗಿತೀವಿ ಅದರಲ್ಲಿ ಅತೀ ಹೆಚ್ಚು ಬಂದರೆ ಅದಕ್ಕೆ ನಾವು ಕೆಲಸಗಾರರನ್ನು ತಗೊಂಡು ಕೆಲಸವನ್ನು ಮಾಡುತ್ತೇವೆ ಮತ್ತು ಕಡ್ಲೆ ಕೀಳುವಾಗ ಅತಿ ಹೆಚ್ಚು ಜನರನ್ನು ಸೇರಿಸಿ ಕೆಲಸವನ್ನು ನಿಭಾಯಿಸಿಕೊಳ್ಳುತ್ತೇವೆ ನಮ್ಮಿಂದ ಇನ್ನೊಬ್ಬ ಜನರಿಗೆ ಎಲ್ಪ್ ಆಗುವಂತೆ ಕೆಲಸವನ್ನು ಕೊಡುತ್ತೇವೆ ಅವರಿಗೆ ಮತ್ತು ನಾವು ಯಾವತ್ತು ದಿನಗೂಲಿ ಕೆಲಸವನ್ನು ಮಾಡ್ತೇವೆ ದಿನಾಲು ಕಳೆ ತೆಗೆಯದು ಮತ್ತು ಕಡ್ಲಿ ರಾಸಿ ಮಾಡೋದು ಜ್ವಾಳ ಕೀಳೋದು ಎಲ್ಲ ಈ ಥರ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಮತ್ತು ಎಲ್ಲರು ಮನೆಗೆಲಸ ಮಾಡ್ಕೊಂಡು ಮನೆಯಲ್ಲಿ ನಿಭಾಯಿಸುವುದು ಮಕ್ಕಳು ಬಂದಂಥ ಎಲ್ಲಾ ಜನರಿಗೆ ನಿಭಾಯಿಸ್ಕೊಂಡು ಹೋಗೋದು ಇಂಥವೆಲ್ಲ ಕೆಲಸ ಬಂದರೆ ನಾವು ಸಮಾಧಾನದಿಂದ ಕೆಲ್ಸವನ್ನ ಮಾಡ್ಕೊಂಡು ಹೋಗ್ತೇವೆ ಮತ್ತು ಅಲ್ಲಿ ವಾಪಸ್ ನಮ್ಮ ಹೊಲ್ದಲ್ಲಿ ಏನಾದರು ಕೆಲಸ ಇದ್ದರೆ ನಾವು ಜವಬ್ದಾರಿಯಿಂದ ಮಾಡ್ಕೊತಿವಿ ಯಾರ್ದಾದರು ಕೆಲ್ಸಕ್ಕೆ ಹೋದರೆ ನಾಲ್ಕು ಐದು ಜನ ಸೇರಿಸಿ ನಮ್ಮ ಕೆಲ್ಸವನ್ನ ನಾವು ನಿಭಾಯಿಸ್ಕೊಂಡು ಬರ್ತೀವಿ ಅಷ್ಟ್ರು ಕೂಡಿ ತದನಂತರ ನಾವು ಎಲ್ಲರು ಸೇರಿ ದಿನಗೂಲಿ ಕೆಲ್ಸದಂತೆ ಮಾಡ್ಕೊಂಡು ಹೋಗ್ತೇವೆ ಯಾವುದೇ ಕೆಲಸ ಬಂದರೂ ಒಗ್ಗಟ್ಟಿನಿಂದ ಉಸ್ಟ್ರು ಕೂಡಿ ಮಾಡಿ ಆ ಕೆಲಸವನ್ನು ನಿಭಾಯ್ಸ್ಕೊಂಡು ಬರುತ್ತೇವೆ ಹೊಲದಲ್ಲಿ ಆಗಲಿ ಯಾವುದೇ ಕೆಲಸ ಮನೆಯಲ್ಲಿ ಆಗ್ಲಿ ಎಲ್ಲ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಡಿಗೆ ಕೆಲಸ ಆತು ಹೊಲ ಮನೆ ಕೆಲಸ ಆತು ಯಾವುದಾದರೂನು ಸಂದರ್ಭ ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಮತ್ತು ವಾಪಾಸ್ ಹೊಲದಲ್ಲಿ ಒಂದು ಹೆಸ್ರು ಬುಡ್ಡಿ ಬಿಡ್ಸೋದರಿಂದ ಮತ್ತು ಹೆಸ್ರ್ ಬುಡ್ಡಿ ಬಿಡ್ಸ್ತೀವಿ ಐದು ಆರು ಜನ ಸೇರಿ ಎಂಟು ಜನ ಸೇರಿ ಈ ಥರ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಮತ್ತು ಜ್ವಾಳ ಕೀತ್ತಿವಿ ಎಲ್ಲರು ಆನಂತರ ನಾವು ದಿನಗೂಲಿ ಕೆಲಸ ಮಾಡಬೇಕಾದ್ರೆ ಮುಂಜಾಲೆ ಹೋಗಿ ಬೆಳಗ್ಗೆ ಸಾಯಂಕಾಲ್ವರೆಗು ದುಡ್ದು ಬರ್ತೀವಿ ನಮ್ಮ ದುಡಿಮೆ ತಕ್ಕಂತಗಾ ಪಗರ ಕೊಡ್ತಾರೆ ನಮ್ಗೆ ನಾವು ದುಡಿಯುದರಿಂದ ನಮ್ಮೂ ಮನೆ ಕೆಲ್ಸನ ಮಾಡ್ಕೊಂಡು ಹೋಗ್ತಿವಿ ಮತ್ತವ ಅಲ್ಲಿ ವಾಪಾಸ್ ದೇ ಹೊಲದಲ್ಲಿ ಎಲ್ಲಾರು ಮ ಹೇಳುವಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ದುಡಿಯುದರಿಂದ ನಮ್ಮ ಮನೆ ಜವಾಬ್ದಾರಿನು ನಿಭಾಯಿಸ್ತೀವಿ ಮತ್ತು ವಾಪಾಸ್ಸು ನಮ್ಮ ಮಂತ್ಯಾನನು ನಡಿತೈತಿ ಮನೆ ಕೆಲಸನೂ ಆಗುತ್ತ ಯಾವುದೇ ಕೆಲಸ ಬಂದರೂನು ಅನುಕೂಲ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಕ್ಕೀವಿ ಮತ್ತು ಒಳ್ಳೆಯ ಮಕ್ಕಳ ಶಾಲೆಗೆ ಕಳ್ಸೋದು ದಿನದ್ದ ಹಿಡಿದು ಎಲ್ಲಾವನು ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಬರ್ತೀವಿ ಮಕ್ಕಳು ಶಾಲೆಯಿದ್ದ ಬಂದಿಂದ ಅವರ ಡಬ್ಬಿ ಮಾಡೋದು ಕೊಡೋದು ಇದು ಮಾಡ್ಸೋದು ಓಮ್ವರ್ಕ್ ಮಾಡ್ಸೋದು ಎಲ್ಲ ಕೆಲಸವನ್ನು ಜವಬ್ದಾರಿಯುತ ಮುಂದ ಮಾಡ್ಕೊಂಡು ಹೋಕ್ಕಿವಿ ಆನಂತರ ಯಾವುದೇ ರೀತಿಯಿಂದ ತೊಂದ್ರೆ ಇಲ್ಲಿ ಇವತ್ತು ಸಮಸ್ಯೆ ಇರಲಿ ಎಲ್ಲ ಕಾ ಕೆಲಸವನ್ನು ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಕ್ಕಿವಿ ಎಲ್ಲರು ಆಮೇಲೆ ಮನೆಯಲ್ಲಾದರೂನು ಆತು ಎಲ್ಲಿ ಆದರು ಆತು ಹೊಲದಲ್ಲಿನು ಎಲ್ಲರು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಕ್ಕೀವಿ ನಾವು ಮತ್ತೆ ಯಾವುದೇ ಸಮಸ್ಯೆ ಇರಲಿ ಸಂದರ್ಭಕ್ಕೆ ತಕ್ಕಂತವೇ ಕೆಲಸ ಮಾಡ್ಕೊಂಡು ಬರ್ತೀವಿ ನಿಭಾಯಿಸ್ಕೊಂಡು ಮತ್ತು ಮಕ್ಕಳಿಗೆ ಯಾವುದೇ ಸಮಸ್ಯೆ ಇದ್ದರೂನು ಬಗೆಹರಿಸ್ತೀವಿ ಆ ಕೆಲಸಕ್ಕೆ ಏನೇನು ಪ್ರಮಾದ ಬರ್ತೆ ಅದನ್ನ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಆ ರೀತಿ ಸಮಸ್ಯೆಯನ್ನ ಬಗೆಹರ್ಸ್ಕೊಂಡ್ ಬರ್ತೀವಿ ನಾವು ಮತ್ತವಳ್ಳಿ ನಾವು ಏನಾರು ಗುಂಪಿನ ಕೆಲಸ ಈ ಥರ ನಮಗೆ ಉದ್ಯೋಗ ಮತ್ತು ಒಳ್ಳಿನವ ಬ್ಯಾಂಕಿನ ಕೆಲ್ಸ ಮಾಡ್ಕೊಂಡು ಹೋಕ್ಕಿವಿ ಹೊಲ ಮನೆ ಕೆಲಸನು ಮಾಡ್ತೀವಿ ಎಲ್ಲಾ ರೀತಿ ಏನ ಸ ಪ್ರಮಾದ ಇರಲಿ ಕೆಲ್ಸದ ಬಗ್ಗೆ ಅದನ್ನ ಸಮಸ್ಯೆ ಎಲ್ಲರು ಕೂರ್ಕೊಂಡು ಮಾತಾಡ್ಕೊಂಡು ಬಗೆ ಹರ್ಸ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತೀವಿ ಮತ್ತು ವಾಪಾಸ್ ಯಾ ರೀತಿ ಇದ್ದರೂ ಎಲ್ಲರು ಹೋಗ್ಬೇಕು ಅಂದರೂನು ಎಲ್ಲಾರ್ಗು ಈ ಸಮಸ್ಯೆ ಕೆಲ್ಸಿತ್ತಂದ್ರೆ ಅವ್ರ್ಗೆ ಬಗೆಹರ್ಸಿ ಆ ಕೆಲಸನ ನಾವು ಉದ್ಯೋಗದಲ್ಲಿ ಮಾಡ್ಕೊಂಡು ಹೋಕ್ಕಿವಿ ಮತ್ತು ಕುಚ್ಚ ಕಟ್ಟುದುನು ಸೀರಿ ಗೊಂಡೆ ಕಟ್ಟುದು ಏನು ಕೆಲಸ ಇರಲಿ ನನಗೆ ಯಾವುದು ಜವಬ್ದಾರಿ ಅನ್ಸುತ್ತೆ ಆ ಕೆಲಸ ನಾನು ಏನೊ ಪ್ರಮಾದ ಇಲ್ದಂಥ ಮಾಡ್ಕೊಂಡು ಹೋಕ್ಕಿನಿ ಕೆಲಸನ ನಮ್ಮ ಮನೆಯಲ್ಲಿ ಮಕ್ಳಿಗೆ ಆದರೂನು ಯಾ ರೀತಿಯಿಂದನು ಕೆಲಸ ಹೇಳೋದಾಗಲಿ ಮಾಡೋದಾಗಲಿ ಎಲ್ಲಾ ರೀತಿನು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು ಮತ್ತು ವಾಪಾಸ್ಸು ನಾವು ಹೊಲಕ್ಕೆ ಹೋಕ್ಕೀವಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಹೋದ್ರೆ ಸಾಯಂಕಾಲ ಬರ್ತೀವಿ ಕಡ್ಲಿ ಕೀತಿವಿ ಜ್ವಾಳ ಕೀತಿವಿ ಗೋದಿ ಕೀತಿವಿ ಎಲ್ಲ ಕೆಲಸನು ಮಾಡ್ತೀವಿ ನಾವು ಯಾವುದೇ ಕೆಲಸ ಇರಲಿ ಅದನ್ನ ಏನು ಪ್ರಮಾದ ಬರ್ಲ್ ಅಂತಾಗ ಮಾಡ್ಕೊಂಡು ಜವಾಬ್ದಾರಿಯುತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತವ ಅಲ್ಲಿ ನಾವು ಮಕ್ಕಳಿಗೆ ಏನಾರ ಯಾವುದೇ ಶಿಕ್ಷಣ ರೀತಿಯಲ್ಲಿದ್ದ ಯಾವ್ದಾರ ಏನಾರ ಸಮಸ್ಯೆ ಆದ್ರೆ ಅದನ್ನು ನೋಡ್ಕೊತೀವಿ ಮತ್ತು ಅವರಿಗೆ ಆರೋಗ್ಯಲ್ಲಿ ಏನಾದರು ತೊಂದರೆ ಆದರೆ ಅದನ್ನೀ ಸಮಸ್ಯೆ ಇಲ್ಲಂತ ನೋಡ್ಕೊಂಡು ಕೆಲಸ ಮಾಡ್ತೀವಿ ಯಾವ್ದೇ ಪ್ರಮಾದ ಇಲ್ಲಂತಾಗ ಎಲ್ಲಾ ಮನೆ ಜವಬ್ದಾರಿ ಮತ್ತು ನಮ್ಮ ಹೊಲದಲ್ಲಿ ಹೋದಂತಾಗ ಎಲ್ಲರು ಕೂಡಿ ನಾ ನೀಟಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಬರ್ತೀವಿ ಮತ್ತು ಎಲ್ಯರ ಯಾವುದೇ ಪಂಕ್ಷನ್ ಇರಲಿ ಎಲ್ಲೇ ಹೋಗಲಿ ಯಾವ್ದಾರ ಪಂಕ್ಷನ್ಗೆ ಓದ್ವಿ ಅಂದರೆ ಎಲ್ಲರು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡೋದಾಗಲಿ ಏ ಏನಾರ ಒಂದು ಅತು ಹದಿನೈದು ಮಂದಿಗೆ ಅಡಿಗೆ ಮಾಡೋದು ಬಂತಂದ್ರೆ ಅದನ್ನ ನಿಭಾಯಿಸ್ಕೊಂಡು ಎಲ್ಲರಿಗಿ ಅಡಿಗಿ ಮಾಡ್ಲಿವತ್ತ ಮತ್ತು ಹಬ್ಬ ಹರಿದಿನ ಬಂದರೆ ಎಲ್ಲ ಒಗ್ಗಟ್ಟಾಗಿ ನಾವು ಮನೆಯಸ್ ಮಂದಿ ಎಲ್ಲರು ಕೂಡಿ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಮಾತಾಡ್ಕೊಂಡು ಒತ್ತಿ ಏನಾರ ಮಾಡಬೇಕಪ್ಪಾ ಅಂದರೆ ಎಲ್ಲರು ಕೂಡಿ ಒಗ್ಗಟ್ಟಾಗಿ ಅದನ್ನ ನಿಭಾಯಿಸ್ತಿವಿ ಕೆಲಸನ ಹೊಲದಲ್ಲಿನು ಎಲ್ಲ ರೀತಿನಿಂದನು ಎಲ್ಲ ಕೆಲಸನು ಮಾಡ್ಕೊಂಡು ಹೋಕ್ಕಿವಿ ಪ್ರಮಾದ ಬರ್ಲಂತಗ ಅದು ಏನು ಇದ್ದರು ನಾವು ನಿಭಾಯಿಸ್ಕೊಂಡು ನಮಗೆ ಏನು ಸಮಸ್ಯೆ ಆಗಲ್ಲ ಅಂತಾಗ ನಾವು ಕೆಲಸ ಮಾಡ್ತೀವಿ ಇವತ್ತು ನಾವು ಕೆಳಕ್ಕೆ ಹೋಗ್ಬೇಕಂದರೆ ಒಂದು ಹತ್ತು ಹನ್ನೆರಡು ಜನ ಬೇಕಾಗುತ್ತೆ ಯಾರಿಗೆ ಏನು ಪ್ರಮಾದ ಆಗಲ್ಲಂತ ನಾವು ಅಷ್ಟ್ರು ಕೂಡಿ ಕೆಲಸ ನಿಭಾಯಿಸ್ಕೊಂಡು ಅದನ್ನ ಕ್ ಪೂರ್ತಿ ಮಾಡಿ ಬರ್ತೀವಿ ಮತ್ತು ಕಡ್ಲಿ ಕೀಳಾಕೆ ಹೋಗ್ತಿವಿ ನಾವೀಗ ಆ ಕಡ್ಲಿ ಕೀಳಾಕೆ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಐತಿ ಅನ್ನೋದು ಎಲ್ಲಾರು ಕೂಡಿ ಗುತ್ತಿಗಿ ಇಡ್ದ ಎಷ್ಟೇ ಪಗಾರ ಬೀಳ್ಲಿ ನಮ್ಗೆ ಅಷ್ಟ್ರು ಒಗ್ಗಟ್ನಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತೀವಿ ಮತ್ತು ಏನಾ ಬರಲಿ ಅದು ಕೆಲಸ ಮನಿಗೆಲಸ ಆಗಲಿ ಅಡ್ಗಿ ಮಾಡೋದು ಆಗಲಿ ಹಬ್ಬ ಹರಿದಿನದಾಗ ಆಗಲಿ ಜವಬ್ದಾರಿಯಿಂದ ನಾ ಕೆಲಸ ಮಾಡ್ತೀವಿ ಎಲ್ಲರು ಕೂಡಿ ನಮ್ಮನೆಯಗಾದರು ನಮ್ಮನಿಯರು ನಮ್ಮ ಮಕ್ಕ ಅಷ್ಟ್ರು ಕೂರಿ ಒಗ್ಗಟ್ನಿಂದ ನಾವು ಕೆಲಸ ಮಾಡ್ಕೊಂಡು ಹೋಕ್ಕಿವಿ ಯಾವುದೇ ನನ್ಮ್ಯಾಗ ಯಾವುದೇ ಕೆಲಸ ವಹ್ಸಿದ್ರೂ ಅದಕ್ಕೆ ಏನು ಪ್ರಮಾದ ಬರ್ಲಿಲ್ಲಂತ ನಾನು ಕೆಲಸ ಮಾಡ್ಕೊಂಡು ಹೋಕ್ಕಿನಿ ಮನೆಯಲ್ಲಿ ಗುಂಪಿನ ಕೆಲಸ ಮಾಡ್ತೀನಿ ನಾನು ಬ್ಯಾಂಕಿನ್ದು ಅದನ್ನು ನಾನು ನಮ್ಮನೆಯರಿಗೆ ಜ ಏನು ಪ್ರಮಾದ ಬರ್ಲ ಅನ್ನುತ್ತ ಮಾಡ್ಕೊಂಡು ಹೋಕ್ಕಿನಿ ಮತ್ತು ಒಳ್ಳೆಯ ನನ್ನ ನನ್ನ ಮ್ಯಾಗ ಹಲವಾರು ಜವಾಬ್ದಾರಿ ಅದವು ನಮ್ಮ ಮನೆಯಾಗ ಅಡಿಗಿಯಲ್ಲಿದ್ದ ಹಿಡಿದು ಹೊಲಕ್ಕೆ ಹೋಗಿ ಬರುದು ಎಲ್ಲಾ ಕೆಲಸನು ನಾನು ಮಾಡ್ಕೊಂಡು ಹೋಕ್ಕಿನಿ ಬಟ್ ಏನು ಪ್ರಮಾದ ಬರಲ್ಲ ಅಂತಾಗ ನಾನು ಎಲ್ಲಾ ರೀತಿನಿಂದನು ಕೆಲಸ ಮಾಡಕೊಂಡು ಹೋಗ್ತೀನಿ ಮನೆಗೆಲಸನೂ ನೋಡ್ತೀನಿ ಮಕ್ಳು ಅಭ್ಯಾಸನ ನೋಡ್ಕೊತೀನಿ ಮತ್ತು ಯಾರಾ ಬಂದರು ಅದು ಇಂಥದ್ದು ಮಾಡ್ಬೇಕು ಕೊಡ್ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತೀನಿ ಮತ್ತು ಬ್ಲೌಝು ಕಟ್ಟಿಂಗು ಏನಾರ ಒಲಿಬೇಕು ಇಂತಾದಂದ್ರ ಅದನ್ನೂ ಮಾಡ್ತೀನಿ ಬಾಗಿಲು ಪರದೆ ಎಳೀತಿವಿ ಎಲ್ಲಾ ಕೆಲಸನೂ ನಾವು ಏನು ತೊಂದರೆ ಬರಲ್ಲಂತಾಗ ಅವನ್ನೆಲ್ಲ ಮಾಡ್ಕೊಂಡು ಹೋಕ್ಕಿವಿ ಮತ್ತು ಒಳ್ಳೆಯ ವಾಪಾಸ್ಸು ಏನು ಇವತ್ತು ಐತೆಪ್ಪ ಈ ಕೆಲಸ ಮಾಡೇ ತೀರ್ಬೇಕಂದ್ರೆ ಮಾಡ್ತೀನಿ ನಾನು ಯಾವ ಕೆಲ್ಸನಾದ್ರೂ ಕೊಡ್ಲಿ ಎಲ್ಲ ಕೆಲಸನು ಜವಾಬ್ದಾರಿಯಿಂದ ನಾನು ಮಾಡ್ಕೊತಾ ಮಾಡ್ಕೊತಾ ಬಂದಿದ್ದೀನಿ ಏನೇ ಕೊಡಲಿ ಇವತ್ತು ನನಗೆ ಇವತ್ತು ಇದನ್ನ ಮಾಡ್ಬೇಕ್ರಿಯವ್ವ ನೀವು ಅಂತಂದು ಮಾಡೇ ಮಾಡ್ತೀನಿ ಆದರೂ ನಮಗೇನು ಕೆಲಸನರ ಮಾಡಿ ಪೇಂಟಿಂಗ್ ಮಾಡ್ತೀನಿ ಗ್ಲಾಸ್ ಪೇಂಟು ತರ್ಮಕೋಲು ಗೊಂಬೆ ಈ ಥರ ನಾನು ಮಾಡ್ಬೇಕಂದರೆ ಅದನ್ನೆಲ್ಲ ಮಾಡ್ಕೊಂಡು ಯಾವ ಕೆಲಸದಲ್ಲಿ ಏನು ತಪ್ಪಾಗಲ್ಲಂತಾಗ ನನಗೆ ಮನಸ್ಸಿಗೆ ಅದು ಇದಾ ಅನ್ಸಿತ್ತಂದ್ರೆ ಮಾಡ್ಕೊಂಡು ನೀಟ್ನೆಸ್ ಆಗಿ ಮಾಡಿ ಕೆಲಸ ಇಟ್ಟಿರ್ತೀನಿ ನಾವು ದಿನ ಬೆಳಗಿದ್ದರೂ ರೊಟ್ಟಿ ಮಾಡಿ ಎಲ್ಲ ಅಡಿಗಿ ಮಾಡಿ ಹೊಲಕ್ಕೆ ಹೋಗ್ಬೇಕು ನಾವು ಮತ್ತು ಬಂದರ್ದು ಹೋದರ್ದು ಎಲ್ಲ ಜವಾಬ್ದಾರಿಯಿಂತ ನಾವು ಕೆಲಸ ನೋಡ್ಕೊಬೇಕು ಮತ್ತು ಮಕ್ಕಳಿಗೆ ಏನಾದರು ಟ್ಯೂಶನ್ ಪಶನ್ ಕೊಡ್ಸ್ಬೇಕಂದ್ರೆ ಅದನ್ನು ನೋಡ್ಕೊಬೇಕು ದಿನಾ ಒಟ್ಟು ನಾವು ಹನ್ನೆರಡು ತಿಂಗಳೂನು ದುಡಿಯೋರ ಯಾವಾಗ ನೋಡಿದರೂ ಹೊಲಕ್ಕ ಮನಿಗೆ ಅಡ್ಯಾಡುವರ ನಾವು ಕೆಲಸ ಮಾಡುವರ ಒಟ್ಟು ನಮಗೆ ದುಡಿಮೆ ಮಳೆ ಆದ್ರೆ ವ್ಯವಸಾಯ ಮಾಡ್ತೀವಿ ಮಳೆ ಆಗಲಿಲ್ಲ ಅಂದ್ರೆ ಮಾನಿಯಾಗೆ ಏನರ ಟ್ರೈಲ್ರಿಂಗು ಪೈಂಟಿಂಗು ಕುಚ್ಚ ಕಟ್ಟೋದು ಈ ಥರ ಕೆಲಸ ಮಾಡ್ಕೊಂಡು ಹೊಕ್ಕಿ ನಾನು ಇವತ್ತು ಗುಂಪಿನ ಕೆಲ್ಸ್ದಾಗೆ ಇದ್ದಾಗ ಯಾರಿಗಾದ್ರು ಲೋನ್ ಬೇಕಂದ್ರೆ ಅವರಿಗೆ ಲೋನ್ ಕೊಡಿಸ್ತೀನಿ ಮತ್ತು ಅದನ್ನು ಮಾಡ್ಕೊಂಡು ಹೊಕ್ಕಿನಿ ಒಟ್ಟು ಯಾವ್ದಾ ಕೆಲಸ ಕೊಡಲಿ ಏನು ಪ್ರಮಾದ ಇಲ್ದಂತಾಗ ಅದ್ರಾಗ ಏನು ತಪ್ಪು ಆಗಲ್ಲಂತ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನಾವು ಮತ್ತೆ ಮುಂಜಾಲೇ ಸ್ ಬೆಳಗ್ಗೆ ಐದುವರೆಗೆ ಕಡ್ಲೆ ಕೀಳಕ್ಕೆ ಹೋಗ್ ಮತ್ತೆ ಮಧ್ಯಾಹ್ನ ಬರ್ತೀವಿ ಅಲ್ವಪ್ಪ ಸಾಯಂಕಾಲ ಏನ್ರೆ ಕೆಲ್ಸ ಇದ್ರೆ ಮಾಡ್ಕೊಂಡು ಏನಾರ ಏನಾರ ಕೆಲ್ಸಿಲ್ಲದಗದಿರಲಿ ಅದನ್ನ ಎಲ್ಲ ಮಾಡ್ಕೊಂಡು ಹೊಕ್ಕಿವಿ ನಾವು ಹಂಗಾಗಿ ಏನು ನಾವು ಯಾವ್ದು ಕೆಲಸ ಕೊಡಲಿ ಏನು ಪ್ರಮಾದ ಇಲ್ಲ ಸಂದರ್ಭ ಬಂದಂಗ ಅದನ್ನ ತೀರ್ಸಿ ಅದನ್ನ ನಾವು ನಿಭಾಯಿಸ್ಕೊಂಡು ಹೊಕ್ಕಿವಿ ಮನೆಗೆಲಸ ಆದರೂನು ಎಲ್ಲ ಮಾಡ್ಕೊಂಡು ಎಲ್ಲ ಕೆಲಸದಿಂದ ನಾವು ಏನ ಯಾರು ಕೂಡ ಹೋಗ್ಲಿ ಏನು ಪ್ರಮಾದ ಇಲ್ಲ ಅಂತಾಗ ಆ ಕೆಲಸ ಮುಗ್ಸ್ಕೊಂಡು ಬರ್ತೀವಿ ಮತ್ತು ಏನಪ್ಪ ಅಂದ್ರೆ ಮತ್ತೆ ಏನು ಸಮಸ್ಯೆ ಇದ್ರ ಅದನ್ನು ನಾವು ಉಷ್ಟ್ರು ಕೂಡಿ ಮಾತಾಡ್ಕೊಂಡು ಕೆಲಸ ಬಗೆಹರ್ಸ್ಕೊತಿವಿ ಬನ್ನಿ ನಾ ಮತ್ತೆ ಹೊಲ ಇದ್ದ ಬಂದಿನ್ದ ಎಲ್ಲ ಜವಾಬ್ದಾರಿಯಿಂದ ಮನೆಯಾಗೆ ಎಲ್ಲರಿಗು ಅವ ಟುಕ್ಕು ಮಾಡೋದು ಅಡಿಗೆ ಮಾಡೋದು ಎಲ್ಲಾ ಕೆಲಸನು ನಾವು ಮಾಡ್ಕೊಂಡು ಹೋಕ್ಕಿವಿ ಅದೇ ಯಾವುದೇ ಕೆಲ್ಸ ಇರಲಿ ಓದೋದು ಇರಲಿ ಮನಿಗೆಲ್ಸ ಇರಲಿ ಯಾವುದೇ ಇರಲಿ ಎಲ್ಲ ಕೆಲಸನು ಮಾಡ್ಕೊಂಡು ಹೋಕ್ಕಿವಿ ಆ ರೀತಿ ಇದ್ದ ಏನು ಸಮಸ್ಯೆ ಇಲ್ಲ ಯಾವುದೇ ಉದ್ಯೋಗ ಕೊಡಲಿ ನಮಗೆ ಇಂಥ ಉದ್ಯೋಗ ಬರಂಗಿಲ್ಲ ಅನ್ನೊಂಗಿಲ್ಲ ಎಲ್ಲ ಉದ್ಯೋಗ ಮಾಡ್ತೀವಿ ನಾವು ಅದು ಸಮಸ್ಯೆ ಅದು ಉದ್ಯೋಗದ ಬಗ್ಗೆ ಏನ ಸಮಸ್ಯೆ ಇರಲಿ ಉದ್ಯೋಗ ನಿಭಾಯಿಸ್ಕೊಂಡು ಕೆಲ್ಸನ ಏನು ಪ್ರಮಾದ ಇಲ್ಲಂತ ಬಗೆಹರಿಸ್ಕೊತೀವಿ ನಾವು ಏನೇ ಇರಲಿ ಅದು ಸಾವಿರ ಕೆಲಸ ಕೊಡಲಿ ಮಾಡ್ತೀವಿ ನಾವು ನೀಟಾಗಿ ಈ ರೀತಿ ಇಲ್ಲಿದ್ದ ನಾವು ಕೆಲಸ ಯಾವುದೇ ಉದ್ಯೋಗ ಇರಲಿ ಅದು ಸಂದರ್ಭತಕ್ಕಂತೆ ಮಾಡ್ಕೊಂಡು ಹೋಕ್ಕಿವಿ